ಮಲೆನಾಡು ಅಂತ ಬಂದಾಗ ನೆಟ್ವರ್ಕ್ ಸಮಸ್ಯೆಗಳು ಇದ್ದಿದ್ದೇ ಆದರೆ ಹೆಚ್ಚೆನೂ ನೆಟ್ವರ್ಕ್ ಸಮಸ್ಯೆಯಿಲ್ಲ ಇನ್ನೂ ಮೊಬೈಲ್ ಡಾಟಾ ನಾನು ಕೆಲವೊಮ್ಮೆ ಅಂದರೆ ಯಾವುದೇ ವರ್ಕ ಇರದೇ ಇದ್ದಾಗ ಮಾತ್ರ ಮೊಬೈಲ್ ಡಾಟಾವನ್ನು ಬಳಸ್ತೀನಿ ಇನ್ನು ಶೈಕ್ಷಣಿಕವಾಗಿ ನನಗೇನಾದ್ರು ಓದಿನಲ್ಲಿ ಸಹಾಯ ಆಗುವಂಥದಿದ್ರೆ ಯುಟೂಬ್ ಮತ್ತು ಬೇರೆ ಆ್ಯಪ್ಗಳ ಮೂಲಕ ನಾನು ಮೊಬೈಲ್ ನೋಡೋ ಮೂಲಕ ಡಾಟವನ್ನು ಬಳಸ್ತೀನಿ ಇನ್ನು ವ ಅದನ್ನು ಹೊರತುಪಡ್ಸದ್ರೆ ನಾನು ಯ ಉ ಕೆಲವೊಂದು ಸಮಯದಲ್ಲಿ ರಿಚಾರ್ಜ್ ಮಾಡಿಸೋದಿಲ್ಲ ಆಗ ನಾನು ಬೇರೆಯವರಿಂದ ವೈಫೈನ ಪಡ್ಕೊಂಡು ಡಾಟಾವನ್ನು ಬಳಸ್ತೀನಿ ಧನ್ಯವಾದಗಳು